ಮೊಬೈಲ್ ಮೊಬೈಲಂದರೆ ಜಗತ್ತಲ್ಲೇ ಅದಿಲ್ಲಾಂದಿದ್ದರೆ ತುಂಬ ಕಷ್ಟ ಇರೋದು ಮುಂಚೆ ಲೆಟ್ರೆಲ್ಲ ಕ್ ಹಾಕಿ ಇದು ಮಾಡೋಷ್ಟೊತ್ಗೆ ಒಬ್ಬರು ಸಾವು ಅಪ್ಪಿದ್ದರಂದ್ರೆ ಅದು ಲೆಟ್ರಾಕಿದ್ರೆ ಅವ್ರು ಮಣ್ಣಾಗಿದ್ದ ದಿವ್ಸಕ್ಕೆ ಬಂದಿರೋದು ಈಗ ಮೊಬೈಲ್ ಇರೋದ್ರಿಂದ ಈ ಕ್ಷಣಕ್ಕೆ ಫೋನ್ ಮಾಡಿದರೆ ಕ್ಷಣಕ್ಕೆ ಬರ್ತಾರೆ ಇವಾಗಿರೋ ಮೊಬೈಲಿಂದ ಎಷ್ಟು ಯೂಸಿದೆ ಅಂದರೆ ಮೊಬೈಲ್ ಇಲ್ಲಾಂದಿದ್ರೆ ತುಂಬ ಕಷ್ಟ ಇರೋದು ಒಬ್ಬರು ನೆಂಟ್ರನ್ನ ಮಾತಾಡ್ಸ್ಬೇಕು ಅಂದರೆ ಒಂದು ಲೆಟ್ರು ಬರ್ದಾಕ್ಬೇಕಿತ್ತು ಒಬ್ಬ ನಮ್ಮ ಫ್ರೆಂಡ್ ಯಾರರ ದೂರ ದೂರದಲ್ಲಿದಾನಂದ್ರೆ ಲೆಟ್ರ್ ಹಾಕಿದರೆ ಅದು ಸೇರೋಷ್ಟೊತ್ತಿಗೆ ಒಂದು ವಾರ ಆಗೋದು ಮತ್ತು ಅವ್ನು ರಿಪೀಟ್ ಹಾಕೋದಷ್ಟೊತ್ತಿಗೆ ಒಂದು ವಾರ ಆಗೋದು ಆದರೆ ಮೊಬೈಲ್ ಇರೋದ್ರಿಂದ ಈಗಲೇ ಅವ್ನು ಎಷ್ಟೇ ದೂರ ಇದ್ದರೆನೂ ವೀಡ್ಯಾ ಕಾಲಲ್ಲಿ ನೋಡ್ಕಂಡು ಪಕ್ಕದಲ್ಲೇ ಇರೋ ಥರ ಮಾತಾಡ್ಬೋದು ವಿದೇಶದಲ್ಲಿ ಇದ್ರೂನುವ ನಮ್ಮ ಪಕ್ಕದಲ್ಲೇ ಇದ್ದಾನೆ ಅಂತ್ಕಂಡೇ ಮಾತಾಡ್ಬೋದು ಒಂದು ಇದಂದರೆ ನಮ್ಮ ಮಕ್ಕಳು ಕೂಡ ಎಜುಕೇಷನ್ಗೆ ಎಷ್ಟು ಇದಾಗುತ್ತೆ ಮನೆಯಲ್ಲಿ ಅವಾಗ ಲಾಕ್ಡೌನ್ ಇದರಲ್ಲಿ ಎಷ್ಟು ಇದಾಗಿತ್ತು ಆದರೂ ಅವ್ರು ಮನೆಯಲ್ಲೇ ಓದ್ಕಣಷ್ಟು ಇದಿತ್ತು ಅವ್ರು ಮನೆಯಲ್ಲೇ ಓದೋವ್ರು ಮನೆಯಲ್ಲೇ ಎಲ್ಲ ಇದು ಮಾಡ್ಕನೋರು ಮತ್ತು ನಮಗೂ ಆ ಟಿ ವಿ ನೋಡೋಕ್ಕೆ ಇದಾಗೋಲ್ಲ ಆದರೂ ಮೊಬೈಲ್ ಇರೋದ್ರಿಂದ ಎಷ್ಟೋ ಟೈಮ್ ಪಾಸಾಗೋದು ಮೊಬೈಲ್ ಇಲ್ಲಾಂದರೆ ಮನೇಲ್ಲಿ ಕುತ್ಗಂಡು ಎಲ್ಲರೂ ಮನೆಯಲ್ಲಿರೋರು ಮೂಲೆಗ್ ಒಬ್ಬೊಬ್ಬರು ಕುತ್ಗಂದು ಸುಮ್ಮನೆ ಇದು ಮಾಡ್ಕಣಕಾಗ್ತಿದ್ದಿಲ್ಲ ಮೊಬೈಲ್ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಇದ್ರಲ್ಲಿ ಕುತ್ಕಂದು ಎಷ್ಟು ಇದಾಗಿ ನೋಡ್ಕಂದು ಅವ್ರವ್ರ ಪಾಡಿಗೆ ಅವ್ರು ಇರೋವ್ರು ಮೊಬೈಲ್ ಇಲ್ಲಾಂದಿದ್ದರೆ ತುಂಬ ಕಷ್ಟನೇ ಇರೋದು ಜೀವನ ಈ ಮೊಬೈಲ್ ಇರೋದ್ರಿಂದ ಎಷ್ಟು ಒಳ್ಳೆಯದಾಗ್ತಿದೆ ಅಂದರೆ ಒಬ್ಬ ಒಂದು ಸಾಮಾನು ತರ್ಬೇಕಂದ್ರ ಆಟೋದಲ್ಲಿ ಹೋಗಿ ತರ್ಬೇಕಿತ್ತು ನಾವು ಫೋನ್ ಮಾಡಿದರೆ ಇಲ್ಲಿಗೇ ಕಳಸ್ತಾರೆ ಈಗ ಎಷ್ಟು ಎಂಬರ್ಜೆನ್ಸಿ ಅಂದರೆ ಅಷ್ಟು ಎಮರ್ಜೆನ್ಸೀಲಿ ಇದು ಮಾಡ್ಕಂಬೋದು ಇವಾಗ ಟ್ಯಾಬ್ಲೆಟ್ಸ್ ಬೇಕಂದರೂ ಒಂದು ಮೆಸೇಜ್ ಮಾಡಿದ್ರು ಇದು ಬರುತ್ತೆ ಒಂದು ವಾಟ್ಸ್ಆಪಲ್ಲಿ ಕಳ್ಸಿದ್ರು ಕಳ್ಸಿಕೊಡ್ತಾರೆ ಎಷ್ಟು ಯೂಸ್ ಇದೆ ಅಂದರೆ ಮೊಬೈಲಿಂದ ತುಂಬ ಯೂಸಿದೆ ಮೊಬೈಲಿಲ್ಲಾಂದ್ರೆ ಭಾರಿ ಕಷ್ಟ ಇತ್ತು ಅಂದರೆ ನಿಜವಾಗ್ಲೂ ಭಾಳ ಕಷ್ಟ ಇತ್ತು ಎಷ್ಟು ಇಪ್ರೊ ಆಗಿ ಇದಾಗಿದೆ ಅಂದರೆ